ನೋಡಿ ನಾವು ಆಕ್ಳು ಸಾಕಿದ್ದೇವೆ ಆಕಳಿಂದ ಅದಕ್ಕೆಲ್ಲ ಕಷ್ಟಪಟ್ಟು ಎಲ್ಲ ಹುಲ್ಲೆಲ್ಲ ಬೆಳೆಸಿ ಎಲ್ಲ ಅದಕ್ಕೆ ಏನು ಐಟಮೆಲ್ಲ ಕೊಡೋದು ನಮ್ಗೆ ಫಲ ಕೊಟ್ಟಿದೆ ಏಕಂದ್ರೆ ನಮ್ಮವು ಮೂರು ಆಕ್ಳು ಇದ್ದಾವೆ ಆಕಳೊಳಗೆ ನಮಗೆಲ್ಲ ಫಲ ಕೊಟ್ಟಿದೆ ಅದರಿಂದ ಹೈನು ಎಲ್ಲ ಹುಡುಗ್ರಿಗೆ ಉಪಯುಕ್ತ ಆಗೈತೆ ಅದರಿಂದ ಏನು ಐತಲ್ಲ ನಮಗೆ ಎಲ್ಲ ಲಾಭ ಆಗಿದೆ ಏಕಂದ್ರೆ ವರ್ಷಕ್ಕೆ ಒಂದು ಸಲ ತಳಿ ಕೊಡತ್ತೆ ಅದು ಅದರಿಂದ ನಮ್ಗೆ ಹೈನು ಎಲ್ಲ ಉಪ್ಯೋಗ ಆಗಿತ್ತು ಇದರಿಂದ ನಮ್ಗೆ ಹಸು ಸಾಕ್ಬೇಕ್ ಅಂತಂದ್ರೆ ಎಲ್ಲ ಬೇಸ್ಗೆ ಒಳಗೆ ನಮ್ಗೆ ಅಷ್ಟು ಕಷ್ಟ ಆಗತ್ತೆ ಯಾಕಂದ್ರೆ ಅದ್ಕೆ ಮೇವು ಯಾಕೆ ಇದು ಹಸ್ರು ಹಚ್ಬೇಕಲ್ಲ ಅದ್ರೊಳಗೆ ಎಲ್ಲ ನೀರಾವರಿ ಎಲ್ಲ ನೀರು ಹಾಯಿಸಿ ಅದರಿಂದ ನಾವೆಲ್ಲ ತೊಗೊಂಡು ಮಾಡ್ಬೇಕಂತ ಅಂತಂದ್ರೆ ಭಾಳ ಎಲ್ಲ ಕಷ್ಟದ ಕೆಲಸ ಇದೆ ಇದ್ರಿಂದ ನಮ್ಗೆ ಲಾಭ ಇದೆ ಯಾಕಂದ್ರೆ ಗೋಮಾತೆ ಅದು ಅದ್ರಿಂದ ಎಲ್ಲ ಉಪ್ಯೋಗಾಗುತ್ತೆ ಅದ್ರ ಸಗಣಿ ಗೊಬ್ಬರ ಎಲ್ಲ ಹೊಲಕ್ಕೆ ಅದೆಲ್ಲ ಉಪ್ಯೋಗಾಗುತ್ತೆ ಇದರಿಂದ ನಮಗೆಲ್ಲ ಲಾಭ ಇದೆ ಇದರಿಂದ ನಮಗೆ ಹೊಲಕ್ಕೂ ಗೊಬ್ಬರ ಆಗುತ್ತೆ ಆಮೇಲೆ ತೆಂಗಿನ ಗಿಡ ಆಮೇಲೆ ಒಳ್ಳೆಯ ಎಲ್ಲದಕ್ಕೂ ಉಪ್ಯೋಗ ಇದೆ ಆಮೇಲೆ ಒಳ್ಳೆಯ ನಮಗೆ ಹಾಲಂತೂ ಒಂದು ಮೂರರಿಂದ ನಾಲ್ಕು ಲೀಟ್ರ್ ಹಾಲು ಕೊಡತ್ತೆ ಉಪ್ಯೋಗಾಗತ್ತೆ ಹಾಲಿಂದು ಯಾಕಂದ್ರೆ ಅದರಿಂದ ನಮ್ಗೆ ಕಷ್ಟ ಆಗತ್ತೆ ಕರೆ ಆದ್ದರಿಂದ ಉಪ್ಯೋಗ ಮಾಡ್ಬೇಕ್ ಅದ್ರಿಂದ ಎಲ್ಲ ಕಷ್ಟ್ಪಡ್ಬೇಕು ಕಷ್ಟ ಬಿಟ್ಟು ನಾವು ಎಲ್ಲ ಮಾಡ್ಬೇಕ್ ಅಂತಂದರೆ ಎಲ್ಲ ಭಾಳ ವಜ್ ಇದೆ ನೋಡಿ ನಮಗೆಲ್ಲ ಲಾಭ ಇದೆ ಲಾಭದಿಂದ ನಮ್ಗೆ ಏನು ಇದಿಲ್ಲ ಏಕಂದ್ರೆ ಅದ್ರ ತಕ್ಕ ನಾವು ಕಷ್ಟ್ಪಡ್ಬೇಕು ಅದಕ್ಕೆ ಒಟ್ಟು ಒಮ್ಮೆ ಅವನ್ನ ಎಲ್ಲ ಹಾಕಿ ಕೆಲಸೆಲ್ಲ ಮಾಡ್ಬೇಕ್ ಅಂತಂದರೆ ಲಾಭ ಇದೆ ಅದರಿಂದ ನಮ್ಗೆ ಹೊಲಕ್ಕೆ ಗೊಬ್ರನೂ ಆಗುತ್ತೆ ಹೊಲದಿಂದ ನಮ್ಗೆ ಎಲ್ಲ ಲಾಭ ಇದೆ ಅದಕ್ಕೆಲ್ಲ ಅದ್ರ ತಕ್ಕ ಮಟ್ಟ ನಾವು ನೀರು ಅದಕ್ಕೆ ಎಲ್ಲ ಸಾಕಾಣಿಕೆ ಮಾಡ್ಬೇಕ್ ಅಂತಂದ್ರೆ ಭಾಳ ಕಷ್ಟ ಇದೆ ಉಪ್ಯೋಗ ಮಾಡ್ಬೇಕ್ ಅಂತಂದ್ರೆ ನಾವೆಲ್ಲ ಅದಕ್ಕೆ ಕಷ್ಟ್ಪಡ್ಬೇಕು ಕಷ್ಟಪಟ್ಟು ನಾವೆಲ್ಲ ಮಾಡ್ಬೇಕ್ ಅಂತಂದ್ರೆ ಎಲ್ಲ ಲಾಭ ತೊಗೊಪ್ಪ ಅಂತಂದ್ರೆ ಅದಕ್ಕೆ ಎಲ್ಲ ಕಷ್ಟ್ಪಡ್ಬಕ್ ಮಳೆ ಅನ್ನಂಗಿಲ್ಲ ಬೇಸ್ಗೆ ಅನ್ನಂಗಿಲ್ಲ ಬೇಸ್ಗೆ ಟೈಮೊಳಗೆ ನಮಗೆಲ್ಲ ಕಷ್ಟ ಆಗುತ್ತೆ ಅದರಿಂದ ನಾವು ಲಾಭ ಪಡಿಬೇಕಪ್ಪ ಅಂತಂದ್ ಅಂದ್ರೆ ಅದ್ರದ್ದು ಜಾನುವಾರು ಅಂತಂದ್ ಅಂದ್ರೆ ಹಾಗಲ್ಲ ಏಕಂದ್ರೆ ದನ ಕರು ಆಡು ಮೇಕೆ ಇದರಿಂದ ನಾವೆಲ್ಲ ಸಾಕಾಣಿಕೆ ಮಾಡ್ತೇವೆ ಇಲ್ಲ ಅನ್ನೋದಲ್ಲ ಎಲ್ಲ ಸಾಕಿದೇವೆ ಎಲ್ಲ ಮಾಡಿದೇವೆ ಇವರು ನಮ್ಮವು ಒಂದು ಮೂರು ಆಕಳು ಐದವು

ಯಾಕಂದ್ರೆ ಅವ್ಕೊಂದು ಲಾಭ ಇದೆ ಇಲ್ಲ ಅನ್ನಂಗಿಲ್ಲ ಅದ್ರ ತಕ್ಕಮಟ್ಟಿಗೆ ನಾವೆಲ್ಲ ಸಾಕಾಣಿಕೆ ಮಾಡ್ಬೇಕ್ ಅಂತಂದ್ರೆ ಅದು ಕಷ್ಟ ಇದೆ ಏಕಂದ್ರೆ ಅವಕ್ಕೆಲ್ಲ ಹಿಂಡಿ ದಾನಿ ದಿನಸಿ ಒಂದು ಮನ್ಷ್ಯನ್ನ ಸಾಕೋದೂ ಅಷ್ಟೇ ಒಂದು ಹಸು ಸಾಕೋದೂ ಅಷ್ಟೇ ಅದರಿಂದ ನಾವು ಸಾಕ್ಬೇಕ್ಪ ಅಂತಂದ್ರೆ ಭಾಳ ಕಷ್ಟಪಡ್ಬಕ್ ಕಷ್ಟಪಟ್ಟಾಗ ನಮ್ಗೆ ದೇವರ ಒಂದು ಫಲ ಸಿಗ್ತೆ ಇದರಿಂದ ನಾವು ಏನು ಕಷ್ಟಬಿಡ್ಲಿಲ್ಲ ಅಂತಂದ್ರೆ ನಮ್ಗೆ ಅದು ಜಾನ್ವಾರು ನಮ್ಗೆಲ್ಲ ಜಾನ್ವಾರು ಅಂತಂದ್ರೆ ನಮ್ಗೆ ಅದೊಂದು ನಮ್ಮ ಹಿರಿಯರ ಕಾಲ್ದಿಂದನೂ ನಮ್ಗೆ ಬಂದಿದ್ದೇ ಆಕ್ಳು ಎಮ್ಮೆ ಎತ್ತು ಎಲ್ಲ ಸಾಕಾಣಿಕೆ ಮಾಡಿಕೊಂಡು ಬಂದಿದ್ದೇವೆ ಯಾಕಂದ್ರೆ ನಾವೂ ರೈತ್ರ ಮಕ್ಳಳು ರೈತರಿಂದ ನಾವು ಎಲ್ಲ ಅದರಿಂದ ನಾವು ಏನು ಮಾಡ್ಬೇಕ್ ಅಂದ್ರೂ ನಾವು ಕಡುಬಡವ್ರು ಇದೇವ್ ಅಂತಂದ್ರೂ ಅದೇನೂ ಇದಿಲ್ಲ ಅದರಿಂದ ನಮಗೆ ಲಾಭ ಇದೆ ಯಾಕೆ ಹಂಗೆ ಅದರಿಂದ ನಮ್ಗೆ ಒಂದು ತುತ್ತು ಅನ್ನ ಸಿಗುತ್ತೆ ಅಂತಂದ್ ಅಂದ್ರೆ ಅದನ್ನು ನಾವು ಅಷ್ಟು ಕಷ್ಟ್ಪಟ್ಟ್ ಒಂದು ಮನೆ ಒಳಗೆ ನಾವು ಒಂದು ಮಗುನ್ನು ಸಾಕ್ಬೇಕ್ಪ ಅಂತ ಅನ್ನೋದ್ ಏನೇನು ಸವ್ಲತ್ತನ್ನು ನಾವು ತೊಗೊಂಡಿರ್ತೇವಲ್ಲ ಅಷ್ಟು ಸವ್ಲತ್ತು ನಾವು ಏನು ಮಾಡ್ತೀವಿ ಅಷ್ಟು ಸವ್ಲತ್ತು ನಾವು ಇವು ದನ ಕರು ಮೇಕೆ ಕುರಿ ಇವೆಲ್ಲದಕ್ಕೂ ಅಷ್ಟು ನಾವು ಕಷ್ಟ್ಪಡ್ಬೇಕ್ ಕಷ್ಟಬಿಟ್ಟಾಗ ನಮ್ಗೆ ಒಂದು ಫಲ ನಮ್ಗೆ ಸಿಗುತ್ತೆ ಇದರಿಂದ ನಮಗೆ ಫಲ ಸಿಗ್ಬೇಕ್ಪ ಅಂತಂದ್ರೆ ಇದರಿಂದ ನಮಗೆ ಅದೇನು ಲಾಭ ಅಲ್ಲ ಅಂತಂದು ಅಂದರಲ್ಲ ಇದರಿಂದ ನಾವು ಒಂದು ತುತ್ತು ಅನ್ನ ಉಂಡರಪ್ಪ ಅಂತಂದ್ರೆ ಅದಕ್ಕೆ ಕಷ್ಟ ನಾವು ಪಡಬೇಕ್ ಕಷ್ಟಪಡ್ಲಿಲ್ಲಪ್ಪ ಅಂತಂದ್ರೆ ಅದು ನಮ್ಗೆ ಅದು ನಮ್ಗೆ ಒಂದು ತುತ್ತು ಅನ್ನನೂ ಕೊಡಂಗಿಲ್ಲ ನಮ್ಮನ್ನು ದ್ವೇಷಿಸುತ್ತೆ ಹೊರ್ತಾಗ್ ಅದೇನು ಇದು ಮಾಡೊದಿಲ್ಲ ಇದರಿಂದ ಲಾಭ ಇದೆ ನಾವು ಎಷ್ಟು ಕಷ್ಟ್ಪಟ್ಟು ನಾವು ನಮ್ಮ ಆಕಳಪ್ಪ ಅಂತಂದು ನಮ್ಮ ಗೋಮಾತೆ ನಮ್ಮ ಭಾರತ ಭೂಮಿ ಹೆಮ್ಮೆ ಒಂದು ಹಸು ಅದು ಅದರಿಂದ ನಾವು ಏನು ತೊಗೊಬೇಕ್ ಅನ್ನೋದು ನಾವು ಸವ್ಲತ್ತು ನಾವು ಪಡಿಬೇಕ್ ಅದ್ರ ಕಷ್ಟ್ಪಟ್ಟ್ ನಾವು ಅದನ್ನು ಬೆಳೆಸ್ಬಕ್ ಬೆಳೆಸ್ಲಿಲ್ಲ ಅಂತಂದ್ರೆ ಆಗೋಲ್ಲ ಅದಕ್ಕೆ ಯಾವ ಟೈಮ್ಕೆ ಏನು ಹಾಕ್ಬೇಕು ಅದಕ್ಕೆ ಪುಡ್ಡು ಐಟಮ್ಮು ಅದು ಒಂದು ವೇಳೆ ಅರಾಮ ಇಲ್ಲಪ್ಪ ಅಂತಂದ್ರೆ ನಾವು ಅದಕ್ಕೆ ಈ ಒಂದು ಡಾಕ್ಟ್ರ್ ಕರ್ಸಿ ವೈದ್ರನ್ನು ಕರ್ಸಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಬೇಕೆಲ್ಲ ಮಾಡಿಸಿ ಅದ್ರ ಒಂದು ಯಥಾವತ್ತು ನಾವು ಮಾಡ್ಬೇಕು ಮಾಡಲಿಲ್ಲ ಅಂತಂದ್ರೆ ಒಂದು ಮನ್ಷ್ಯನ್ನ ನಮ್ಮ ಮಗು ನಾವು ಹೆಂಗ್ ಸಾಕ್ತೇವಲ್ವ ಆ ಟೈಪ್ ನಾವು ಒಂದು ಮಗುನ್ನು ಸಾಕ್ದಂಗೆ ನಾವು ಸಾಕ್ಬೇಕು ಸಾಕಲಿಲ್ಲ ಅಂತಂದ್ ಅಂದ್ರೆ ನಮ್ಗೆ ಆದ್ರೆ ನಮ್ಗೆ ಏನು ಇದು ಅಲ್ಲ ಒಂದು ಮನ್ಷ್ಯನ್ನು ಹೆಂಗೆ ಸಾಕ್ತೇವಲ್ವ ನಮ್ಮ ಮಗುನೇ ಆಗ್ಲಿ ಒಂದು ತಂದೆ ತಾಯಿ ಆಗ್ಲಿ ಆ ಟೈಪ್ ನಾವು ಸಾಕ್ಬೇಕ್ ಸಾಕಲಿಲ್ಲ ಅಂತಂದ್ರೆ ನಮ್ಗೆ ಅದು ಫಲ ನಮ್ಗೆ ಕೊಡಂಗಿಲ್ಲ ಯಾಕಂದ್ರೆ ನಮ್ಮ ಫಲ ಅಂತಂದು ನಮ್ಮ ಮಕ್ಳು ಅಷ್ಟೇ ಅಲ್ಲ ಅದೂ ಒಂಥರ ನಮ್ಮ ಮಗು ಇದ್ದಂಗೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ನಾವೆಲ್ಲ ಸಾಕ್ತೇವೆ ಇದರಿಂದ ನಮ್ಗೆ ಲಾಭ ಐತಿ ಲಾಭ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಇದೇನು ಇದು ಅಲ್ಲ ಏಕಂದ್ರೆ ಹಸು ಅಂತಂದು ನಮ್ಗೆ ಒಂದು ದೇವ್ರು ಕೊಟ್ಟ ಒಂದು ಸೃಷ್ಟಿಯ ವರ ಅದು ಅದು ಒಂಥರ ನಮ್ಗೆ ಮಗೂನ ಒಂದು ತಂದೆ ತಾಯಿ ಇದ್ದಂಗೆ ಇದರಿಂದ ನಮ್ಗೆ ಲಾಭ ಐತಿ ಲಾಭನೂ ಅಷ್ಟೇ ಐತಿ ನಮ್ಗೆ ಅಷ್ಟು ಕಷ್ಟನೂ ಅಷ್ಟು ಐತಿ ಇದರಿಂದ ನಾವು ಹೇಳಕ್ಕೆ ಅನ್ನೋಕೇನು ಇದಕ್ಕಿಂತ ಹೆಚ್ಚಿಂದು ಏನೂ ಹೇಳಕ್ಕೆ ನಾನು ಬಯ್ಸೋನಲ್ಲ ಇನ್ನು ದೇವ್ರು ಒಂದು ಫಲ ಕೊಟ್ಟಿದ್ದು ಐತಿ ಆ ಫಲದ ನಂತರ ನಾವು ಒಂದು ಉದ್ಧಾರ ಆಕ್ಕವೆ ಅನ್ನೋದು ಈ ದೇವ್ರ್ದು ನಮ್ಮ ಕನ್ನಾಡ ಒಳಗೆ ಹುಟ್ಟಿದ್ದೆ ಒಂದು ಪ್ರತಿಯೊಂದು ರೈತರ ಮಕ್ಕಳಾಗ್ಲಿ ಒಂದು ಕಾರ್ಮಿಕ್ರ ಮಕ್ಕಳಾಗ್ಲಿ ಯಾವುದೇ ಆದ್ರೂ ಒಂದು ದೇವ್ರ ಇಚ್ಛೆಯಿಂದ ಇದರಂಥ ಒಂದು ಒಳ್ಳೆಯ ಅವಕಾಶ ನಮ್ಗೆ ದೇವ್ರು ಒದ್ಗಿಸ್ ಕೊಟ್ಟಾನೆ ಬದ್ಕಕ್ಕೊಂದು ಬಡವ್ರು ಬಗ್ರು ಏನೇ ಇರಲಿ ಒಟ್ಟು ಬಡತನ ಇರಲಿ ಒಂದು ಏನೇ ಇರಲಿ ಒಂದು ಹಸು ಸಾಕಿರೆ ಸಾಕು ಒಂದು ಮೇಕೆ ಸಾಕ್ದ್ರ್ ಸಾಕು ಅದರಿಂದ ಒಂದು ತುತ್ತು ಅನ್ನ ನಮಗೆ ದೊರ್ಕ್ತೈತೆ ಅನ್ನುವುದು ನಾವು ಯಾವಾಗ್ಲೋ ಆ ದೇವ್ರು ಭುವನೇಶ್ವರಿಂದ ಅವಲಂಬನೆ ನಾವು ಪಡ್ದದ್ದು ಇದರಿಂದ ನಾವು ಒಂದು ತುತ್ತು ಅನ್ನ ಉಂಡ್ತಪ್ಪ ಅಂತಂದರೆ ಆ ನಮಗೆ ನಮ್ಮ ದೇವರು ಕೊಟ್ಟ ಒಂದು ವರ ಅದು ನಮ್ಮ ಕನ್ನಾಡ ಒಳಗೆ ಹುಟ್ಟಿದ್ದು ಒಂದು ದೇವರ ಒಂದು ಸೃಷ್ಟಿಯ ನಿಯಮ ಇದು ಒಂದು ಥರ ನಮ್ಗೆ ತಂದೆ ತಾಯಿ ಇದ್ದಂಗೆ ಜಾನ್ವಾರು ಅಂತಂದ್ರೆ ಇದಕ್ಕಿಂತ ನಾವು ಏನು ಹೆಚ್ಚಿಂದು ಏನೂ ಹೇಳಕ್ಕೆ ಬಯಸೋವಲ್ಲ ನಾವೆಲ್ಲ ಸಾಕೇವಿ ನಮ್ಮ ಮನೆ ಒಳಗು ಇದಾವೆ ಒಂದು ಹಸು ಆಗ್ಲಿ ಒಂದು ಎಮ್ಮೆ ಆಗ್ಲಿ ಒಂದು ಎತ್ತು ಆಗ್ಲಿ ಒಂದು ಕರು ಆಗ್ಲಿ ಏನೇ ಆಗ್ಲಿ ನಾವೆಲ್ಲ ಸಾಕೋನ ನಾವೊಂದು ಜೀವನ ಅವ್ಕ ಒಳಗೆ ನಾವು ಬೆರ್ತೀವಿ ಇದರಿಂದ ನಾವು ಒಂದು ತುತ್ತು ಅನ್ನ ಉಂಡ್ತಪ್ಪ ಅಂತಂದ್ರೆ ದೇವರಿಂದ ನಾವು ನಮ್ಮ ಪಡೆದ ಒಂದು ವರ ಅದು ನಮ್ಮ ಕರ್ನಾಟಕ ಭೂತಾಯಿ ಮಡಿಲೊಳಗೆ ನಾವು ಅದಪ್ಪ ಹುಟ್ಯಪ್ಪ ಅಂತಂದ್ರೆ ಈ ಭೂಮಿ ತಾಯಿ ನಮಗೆ ಎದಕ್ಕೂ ಒಂದು ತುತ್ತು ಅನ್ನಕ್ಕೆ ಕಡಿಮೆ ಮಾಡಿಲ್ಲ ಇದೇ ನಾನು ಹೇಳೋದು ಬಯ್ಸುತ್ತೀನಿ ಎಲ್ಲರೂ ಹಿಂಗೇ ಸಹಿಸ್ಕೊಂಡು ನಾವು ಎಲ್ಲ ದೇವರಿಂದ ಇಚ್ಛೆಲಿಂದ ನಾವು ಏನು ಸರಿಪಡಿಸ್ಕೊಂಡು ಹೋಗ್ಬೇಕ್ಪ ಅಂತಂದ್ ಹೇಳಿ ಜನರಿಂದ ನಾನು ಕೇಳ್ತೀನಿ ನಾವೂ ಅಷ್ಟು ಕಷ್ಟಪಟ್ಟೀವಿ ಅಷ್ಟು ನಮ್ಮ ಮನೆ ಒಳಗು ಇದಾವೆ ಇದೇ ತೇ ಥರ ಜನರು ಹಿಂಗೆ ಹೋಲ್ಯಪ್ಪ ಹಸು ಹತ್ಯೆ ಮಾಡಬಾರ್ದು ಒಂದು ಮೇಕೆ ಹಸು ಮಾ ಇವು ಹತ್ಯೆ ಮಾಡಬಾರ್ದು ಇದರಿಂದ ಅವ್ನು ಸಾಕಿಕೊಂಡು ಬೆಳ್ಸ್ಕೊಳ್ತ ಹೋದಂಗೆ ನಮ್ಮ ಮನೆ ಒಳಗೆ ನಾವು ಮಕ್ಕಳು ಮರಿ ಎಲ್ಲರೂ ಒಂದೇ ಥರ ಅದೇ ನಮ್ಮ ಮನ್ಸಿನ ಒಳಗೆ ಇತ್ತು ಅಂತಂದ್ರೆ ನಾವು ಒಂದು ಮಗುಗೆ ಒಂದು ಅರಾಮ ಇಲ್ಲಪ್ಪ ಅಂದ್ರೆ ಗಸ್ಕನ್ ದವಾಖಾನೆಗೆ ಹೋಗ್ತೇವೆ ಆದ್ರೆ ಅದೇ ಒಂದು ಎಮ್ಮೆ ಹಸು ಹೋತಂದ್ ಬಾಯಿಲ್ಲ ಬಾಯಿ ಇದ್ದಿಲ್ದದ್ದು ಅನ್ಕಂಡ್ರೆ ನಾವು ಅದ್ನ ಏನು ಮಾಡ್ಬೇಕು ನಾವು ಕೇಳಿ ನಮಗೆ ಗೊತ್ತಿದ್ರೂ ನಾವು ಅದನ್ನು ಮಾಡಿ ತೋರಿಸಿ ಅದನ್ನು ಅರಾಮ ಮಾಡಬೇಕ್ ಅನ್ನುವುದು ಒಂದು ನಮ್ಮ ದೇವರ ಸೃಷ್ಟಿ ನಿಯಮ ಅದರಿಂದ ನಾವು ಆದ್ರೆ ನಮ್ಮ ಜಾನ್ವಾರು ಅಂತಂದ್ರೆ ನಮ್ಗೆ ಭೂತಾಯಿ ಕೊಟ್ಟಿದ್ದು ಒಂದು ಚೊಚ್ಚಲ ಮಗ ಇದ್ದಂಗೆ ಒಂದು ಹಸು ಆಗ್ಲಿ ಒಂದು ಎಮ್ಮೆ ಆಗ್ಲಿ ಒಂದು ಎತ್ತು ಆಗ್ಲಿ ಒಂದು ಕುರಿ ಆಗ್ಲಿ ಒಂದು ಮೇಕೆ ಆಗ್ಲಿ ಇದರಿಂದ ನಾವು ಅದರಿಂದ ಸರಿಪಡಿಸ್ಕೊಂಡು ನಾವು ದೇವ್ರ ಇಚ್ಛೆಯಿಂದ ನಾವು ಇದನ್ನ ಸರಿಪಡ್ಸ್ಕೊಂಡು ನಾವು ಹೋಗ್ಬೇಕ್ಪ ಎಲ್ಲರೂ ನಮ್ಮಂಗೆ ನಾವು ಮಾಡಿವಪ್ಪ ಅಂತಂದ್ರೆ ನೂರು ಒಳಗೆ ಜನ್ರ ಒಳಗೆ ನಾವೂ ಒಬ್ಬರು ಮಾಡೇವೆ ಅಂತಂದ್ರೆ ಇದ್ನಂಗೆ ಎಲ್ಲರೂ ಮಾಡ್ರಪ್ಪ ಅನ್ನೋದು ಒಂದು ದೇವರ ಅಭಿಪ್ರಾಯ ಇಷ್ಟು ಹೇಳಿ ನಂದು ಎರಡು ಮಾತು ಮುಗ್ಸ್ತೇನೆ